ನಾನು ಒಂದು ಈ ಸ್ಟೈಲ್ ಒಂದು ಸ್ಟೈಲ್ ಬರ್ಬೇಕಾದ್ರೆ ತುಂಬ ಕಷ್ಟ ಬೀಳಬೇಕು ಆ ಕಷ್ಟದಿಂದ ಯಾವ ಥರ ಬಂದಿದ್ದೀನಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ಏನೆಂದ್ರೆ ನಾನು ಒಂದು ಈರುಳ್ಳಿ ಮೂಟೆ ಹೊತ್ತು ಅದು ಮಾಡಿ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಸ್ವಲ್ಪ ಆಮೇಲೆ ಆಗಿ ಆಮೇಲೆ ನಾನು ಒಂದು ದೇವಸ್ಥಾನ ಹತ್ರ ಮಲ್ಕೊಂಡಿದ್ದು ತುಂಬ ಒಟ್ಟೆಗೆ ಊಟ ಇಲ್ದಂಗೆ ತುಂಬ ಕಷ್ಟ ಬಿದ್ದು ಆ ಥರ ಮುಂದಕ್ಕೆ ಬಂದು ಇವತ್ತು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ್ದೀನಿ ಗಾರೆ ಕೆಲಸ ಮಾಡಿದ್ದೀನಿ ಆಮೇಲೆ ಇದು ಹೋಗೋ ಸಿಮೆಂಟ್ ಎತ್ತಿದ್ದೀನಿ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡಿದ್ದೀನಿ ಏನು ತುಂಬ ಮಾಡಿದ್ದೀನಿ ಮಾಡ್ಬಿಟ್ಟು ಲಾಸ್ಟಿಗೆ ನಾನು ಈಗ ಒಂದು ಲೆವೆಲಿದ್ದೀನಿ ರಿಯಲ್ ಎಸ್ಟೇಟ್ ಮಾಡಿದ್ದೀನಿ ಪ್ರತಿಯೊಂದು ಒಂದೊಂದು ಜಾಬ್ ಅಲ್ಲ ನಾನು ಈಗ ನನಗೆ ನಿಲ್ಬೇಕಾದ್ರೆ ನನಗೆ ಆ ಸ್ವಾಮಿ ಒಂದು ಭಕ್ತಿಯಿಂದ ನಾನು ನಿಂತ್ಕೊಂಡು ಇವತ್ತು ಒಂದು ದಾರಿನಾಗೆ ನಾನು ಹೋಗ್ತಾಯಿದ್ದೀನಿ ನನಗೆ ಎಲ್ಲದಕ್ಕೂ ಕಾರಣ ವೆಂಕಟ್ರಮಣ ಸ್ವಾಮಿ ವೆಂಕಟ್ರಮಣ ಸ್ವಾಮಿ ಇಲ್ಲಂದ್ರೆ ನಾನೇನಿಲ್ಲ ವೆಂಕಟ್ರಮಣ ಸ್ವಾಮಿ ವಿಷ್ಣು ಪರಮಾತ್ಮ ಭಕ್ತಿ ಅವರಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ ಅವ್ರಿಂದಲೇ ನನ್ನ ಬದುಕು ಅವರೇ ದೆ ನನಗೆ ದಾರಿ ಅವ್ರು ಇಲ್ಲಂದ್ರೆ ನಾವಿಲ್ಲ ಎಲ್ಲ ಕೆಲ್ಸವೂ ಮಾಡಿದ್ದೀನಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ್ದೀನಿ ಪೇಂಟಿಂಗ್ ಕೆಲಸ ಮಾಡಿದ್ದೀನಿ ಮನೆ ಕೆಲಸ ಒಂದು ತರಕಾರಿ ಎತ್ತೋದು ಪ್ರತಿಯೊಂದು ನಾನು ಕಟಿಂಗ್ ಶಾಪು ಅದು ಇದು ಏನೇನು ಕೆಲಸ ಮಾಡಿ ಈಗ ಒಂದು ದಾರಿಗೆ ಬರ್ಬೇಕಾದ್ರೆ ಅವರಿಂದ ನಾನೊಂದು ಸ್ಟೇಜಿಗೆ ಬಂದು ನಿಂತಿದ್ದೀನಿ ನಮ್ಗೆ ಕಾರಣ ಅವರೇ ಅವ್ರು ಇಲ್ಲಂದ್ರೆ ನಾವಿಲ್ಲ ದೇವರು ಮಡಗಿರೋದ್ಕೆ ನಾನು ಈ ಸ್ಟೇಜಿಗೆ ಬಂದು ನಾನೊಂದು ದಾರಿಯಿಂದ ಮಾತಾಡ್ತಾಯಿದ್ದೀನಿ ದೇವ್ರು ಒಳ್ಳೇದು ಮಾಡಲಿ